ಹಾಂ ಹೇಳಿ ಮೇಡಮ್

ಹೌದು ಏನಾಗಬೇಕಾಗಿತ್ತು ಹಾಂ ಹೇಳಿ ಮೇಡಮ್

ಹಾಂ ಆಯಿತು ಮಾಡ್ಸ್ಕೊಡೋಣ ಬಿಡಿ ಅಲ್ಲ ಅದು ನೋಡಬೇಕಲ್ವಾ ಅದನ್ನು ನೋಡಿ ಹಾಂ ಹಾಂ ಹಾಂ ಇಲ್ಲೇ ತಗೊಂಡು ಬಂದರೆ ಒಳ್ಳೇದು ಯಾಕೆಂದರೇ ಇಲ್ಲಾದರೆ ನಮ್ಮ ವರ್ಕರ್ಸ್ ಇರ್ತಾರೆ ಅಲ್ಲವಾ ನೋಡ್ತಾರೆ ಏನು ಮಾಡಬೇಕು ಏನು ಅಂತ ತಿಳಿಸ್ತಾರೆ ನಿಮಗೆ

ಹಾಂ ಹಾಂ ಹಾಂ ಆಯಿತು ಈಗ ಏನು ಏನು ಮಾಡ್ಬೇಕು ಅದನ್ನು ತುಂಬ ದೊಡ್ಡದು ಅಂತ ಇದಾರಾ ಹಾಂ ಅದನ್ನು ಹಾಂ ಹೇಳಿ ಓಕೆ ಹ್ಞೂ ಆಯಿತು ಮಾಡ್ಸೋಣ ಆದರೇ ಆಯ್ತು ರಿಪೇರಿ ಮಾಡಬೇಕು ಅಂದರೆ ಎಲ್ಲಾ ರೆಡಿ ಮಾಡಲೇಬೇಕು ಆಯಿತು ಹೂಂ ಅದು ಹಾಂ ಹೇಳಿ ಹಾಂ ಆಯಿತು

ಹಾಂ ಹಾಂ

ಹಾಂ ಆಯಿತು ಮಾಡ್ಸೋಣ

ಎಷ್ಟಾಗಿ ಎಷ್ಟಾಗುತ್ತೆ ಅಂತಂದರೇ ಅದು ನೋಡಬೇಕಮ್ಮ ಅದಕ್ಕೆ ನೀವು ಯಾವ ಥರ ಕ್ವಾಲಿಟಿ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಒಂದೇ ಅಮೌಂಟ್ ಹಾಕೋಲ್ಲ ಅದರಲ್ಲೀ ನೀವು ಯಾವ ಕ್ವಾಲಿಟಿದು ಫಾರ್ಮಿಕಾ ಶೀಟು ಅವೆಲ್ಲ ಇರುತ್ತಲ್ಲವಾ ಯಾವ್ದು ಚೂಸ್ ಮಾಡ್ತೀರ ನೀವು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಮತ್ತು ಯಾವ ಥರ ಅದನ್ನು ಮಾಡಬೇಕು ಅಂತ ಹೇಳಿದರೆ ಅದು ವರ್ಕರ್ಸ್ ಇರ್ತಾರಲ್ಲವಾ ಅವ್ರು ನೋಡ್ತಾರೆ ಹೇಗೆ ಮಾಡಬೇಕು ಅಂತ ಅವ್ರು ತಿಳಿಸ್ತಾರೆ ಅವಾಗ ನಾವು ಅದು ನೀವು ನೀವು ಸೆಲೆಕ್ಟ್ ಮಾಡಿರೋ ಇದು ಆರ್ಟಿಕಲ್ಸ್ ಮೇಲೆ ವಸ್ತುಗಳೇನು ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತಮ್ಮ ಯಾಕಂದರೆ ಒಂದೇ ಸಲ ಅಮೌಂಟ್ ಹೇಳೋಕ್ಕಾಗಲ್ಲ ಅಲ್ಲವಾ ಹಾಂ ಓಕೆ ಓಕೆ ಹಾಂ ನೀವು ನೀವು ಯಾವಾಗ ಹಾಂ ಆಯಿತು ಫೋನ್ ಮಾಡ್ಬಿಟ್ಟು ಬನ್ನಿ ಅವಾಗ ಏಕಂದರೆ ನಮ್ಮ ವರ್ಕರ್ಸ್ನ ಇರಿಸ್ಕೋಬೇಕಲ್ಲ ಅವ್ರು ತಾನೆ ಏನು ಮಾಡಬೇಕು ಅಂತ ಹೇಳಬೇಕು ಅದ್ದರಿಂದ ನೀವು ಇದು ಮಾಡಿ ಫೋನ್ ಮಾಡ್ಬಿಟ್ಟು ಬನ್ನಿ ನಮ್ಮ ವರ್ಕರ್ಸ್ ಇದ್ದರೆ ತಿಳಿಸ್ತೀನಿ ಬನ್ನಿ ಮೇಡಮ್ ಹಾಂ ಆಯಿತು